ಹೆಲೋ ಹೆಲೋ ಮೇಡಮ್ ನೀವು ಶ್ರೇಯನವರ ಮಮ್ಮಿ ರೀ ನಿಮ್ಮ ಮಗ್ಳಿಗೆ ಭಾಳ ಜ್ವರ ಬಂದದೆ ರೀ ಅದೇ ಸ ನಂಗೆ ಗೊತ್ತಿಲ್ಲ ರೀ ಸಡನ್ಲೀ ಫುಲ್ಲು ಇದು ಆಗಿದಾಳ್ ರೀ ಮೈ ಮೈ ಎಲ್ಲ ಫುಲ್ ಬಿಸಿಯಾಗಿದೆ ರೀ ಮೇಡಮ್ ಆರಾಮ್ ಇಲ್ಲಂದರೆ ಯಾಕೆ ಕಳ್ಸಿರಿ ನೀವು ನೀವು ಫೋನ್ ಮಾಡಿ ಹೇಳ್ಬಹುದಿತ್ತಲ್ಲ ರೀ ನಮ್ಮ ಮಗ್ಳು ಬರೋಲ್ಲಇವತ್ತು ಆರಾಮಿಲ್ಲಾ ಅಂತ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ರೀ ನಾವೆಲ್ಲ ಛಲೋ ನೋಡ್ಕೋಳತ್ತೆವು ರಿ ಅವ್ರ ಉಂಡಿಲ್ರಿ ಏನ್ ಬಿ ರಿ ಸುಸ್ತು ಕುಂತಾಳೆ ರೀ ಜಲ್ದಿ ಹೆಚ್ ಕಾಲ್ ಮಾಡು ಬಾ ಅಂತ ಹೇಳ್ರೀ ಕುಂದರ್ಲಾಕ್ ಆಗಲ್ಲಾಗ್ಯಾಳ ರೀ ಜಾಸ್ತಿ ಜ್ವರ ಬಂದವ್ರಿ ಅವ್ರಿಗೆ ಹೆಡೇಕ್ ಎಲ್ಲಆಗ್ಲಾತದ ರೀ ಅಳ್ಲತಳ ಏನು ಮಾಡಬೇಕಂದ್ರೆ ಏನು ಹೇಳ್ಬೇಕು ರೀ ಬಂದು ಕರ್ಕೊಂಡು ಹೋಗ್ಬೇಕು ರೀ ಹಾಸ್ಪಿಟಲಿಗೆ ಎರಡು ಗಂಟೆ ಲೀವ್ ತಗೊಂಡು ಬರ್ರಿ ನೀವೂ ಹಾಂ ರೀ ಹಚ್ತೇವು ರೀ ನೀವೇ ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಮಾಡ್ಬೇಕು ರೀ ಜಲ್ದಿ ನಿಮಗೆ ಗೊತ್ತಾಗಲ್ಲ ಏನು ರೀ ಮಕ್ಳು ನೀವು ಕಾಳಜಿ ಮಾಡ್ಬೇಕು ರೀ ನಿಮ್ಮ ಮನೆಯವ್ರಿಗೆ ಬಾ ಅನ್ರಿ ಜಲ್ದಿ ಅಳ್ಳತ್ತಳ ರೀ ಏನು ತಿನ್ನಲ್ಲಾಗಿಲ್ಲ ಜಲ್ದಿ ಬರ್ರಿ ನೀವು ಬಂದು ಕರ್ಕೊಂಡು ಹೋಗ್ರಿ ಬರ್ತೀನಿ ಬರ್ತೀನಿ ಅಂತಂತ್ರಿ ಯಾವಾಗ ಬರ್ತಿರಿ ಆಯಿತು ಆಯಿತು ರೀ ಹಾಂ ರೀ